ನನ್ನ ಕುಟುಂಬ ತುಂಬ ದೊಡ್ಡದೇನಿಲ್ಲ ನಮ್ಮನೆಯಲ್ಲಿ ನಾನು ನಮ್ಮಮ್ಮ ಮತ್ತು ನನ್ನ ತಮ್ಮ ಅಷ್ಟೇ ಇರೋದು ಅಜ್ಜಿ ಇದ್ದಾರೆ ಅಜ್ಜಿ ದೊಡಪ್ಪನ ಮನೇಲಿ ಇರ್ತಾರೆ ಹಾಗೆ ಸ್ನೇಹಿತರಿಗೆ ಅಂತ ಬಂದರೆ ನನಗೆ ಇರೋದು ಎರಡರಿಂದ ಮೂರು ಜನ ಅಷ್ಟೇ ಅವರ ಜೊತೆಗೆ ನಾನು ದಿನ ಕಾಲೇಜಿಗೆ ಹೋಗೋದು ಮತ್ತು ಕುತ್ಕೊಳ್ಳೋದು ಕೂಡ ಅವರ ಜೊತೆಗೆ ನಾನು ದಿನದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಅವರ ಜೊತೆಗೆ ಏನೇ ವರ್ಕಾಗಿರ್ಬೋದು ಏನೇ ಡಿಸ್ಕಶನ್ ಆಗಿರ್ಬೋದು ಎಲ್ಲವನ್ನೂ ನಾನು ಅವರ ಜೊತೆಗೆ ಸೇರಿಕೊಂಡು ಮಾಡ್ಕೊಳ್ಳೋದು